ಕಾನೂನು ದಾಖಲೆಗಳಿಗೆ ನಾವು ನಮಗೆ ಬೇಕಾಗಿ ಮನೆ ಮನೆಗೆ ಬೆ ಸಂಬಂಧಿಸಿದಂಥ ದಾಖಲೆಗಳು ಬೇಕಾದರೆ ನಾವು ನಾ ಪಟ್ಟಣ ಪಂಚಾಯಿತಿಗೆ ಹೋಗುತ್ತೇವೆ ಅದೇ ರೀತಿಯಾಗಿ ಮತ್ತು ಬೇರೆ ಕಡೆ ಕೊಪ್ಪಳದಲ್ಲಿ ಏನಾದರೂ ಆದರೆ ನಾವು ನಗರಸಭೆಗೆ ಹೋಗುತ್ತೇವೆ ಇಲ್ಲಿ ನಮ್ಮ ನಮಗೆ ಸಂಬಂಧಿಸಿದಂಥ ದಾಖಲೆಗಳನ್ನು ನಾವು ಪಡೆದುಕೊಳ್ಳುತ್ತೇವೆ ಅದು ನಮಗೆ ದಾಖಲೆಗಳು ಒಂದು ಸಮಯದಲ್ಲಿ ಬೇಗ ಸಿಗುತ್ತವೆ ಒಂದು ಸಮಯದಲ್ಲಿ ಲೇಟ್ ಆಗುತ್ತೆ ಎರಡು ಮೂರು ದಿವಸ ಆಗುತ್ತೆ ಇದು ಈ ರೀತಿಯಾಗಿರತಕ್ಕಂಥ ವಾತಾವರಣ ಉಂಟಿದೆ ಆದರೆ ಅದಕ್ಕೆ ಸಂಬಂಧಿಸಿದಂತೆ ಎಲ್ಲ ಒಂದು ವಿಚಾರಗಳಿಗೆ ನಾವು ಸ ಯಾರಾದರೂ ಸಿಗುವ ಪರಿಚಯ ಇದ್ದವರನ್ನ ಕರೆದುಕೊಂಡು ಹೋಗಿ ಅದನ್ನು ನಾವು ಪಡೆದುಕೊಳ್ಳುತ್ತೇವೆ ಅದೇ ರೀತಿಯಾಗಿ ಯಾವುದೇ ಇವು ಕಷ್ಟ ಇದ್ದವೆ ಆಫೀಸ್ನಲ್ಲಿ ದಾಖಲೆಗಳನ್ನು ಪಡೆದುಕೊಳ್ಳುವುದು ಕಷ್ಟವೇ ಮತ್ತು ಅದು ಏನಂತಂದರೆ ಯಾಕಂತಂದರೆ ಎಲ್ಲರೂ ಒಂದೇ ಏಟಿಗೆ ಹೋಗ್ಬಿಡ್ತಿವಲ್ಲ ಅದಕ್ಕೆ ಕಷ್ಟವಾಗಿದೆ ಅಷ್ಟೆ ಅದು ಅದೇ ರೀತಿಯಾಗಿ ಎಲ್ಲರೂ ಎಲ್ಲರೂ ಈಗ ನಾನು ಹೋದೆ ಎಲ್ಲ ಓ ಹಿಂಗಾಗ್ ಒಮ್ಮೆಲೆ ಬಂದುಬಿಡ್ತಾರಲ್ರಿ ಆ ಆ ಉದ್ದೇಶದಿಂದ ಅದು ಕಷ್ಟ ಆಗುತ್ತೆ ಆದರೆ ಸಮಯ ಕೊಟ್ಟು ಹೋದ್ವಿ ಅಂತಂದರೆ ಎಲ್ಲರಿಗೆ ಅನುಕೂಲ ಆಗುತ್ತೆ ಆದರೆ ಎಲ್ಲ ಪ್ರಜೆಗಳು ಏನು ಮಾಡಿಬಿಡ್ತಾರೆ ಅವರು ಎಲ್ಲ ಈಗ ಒಂದು ಒಮ್ಮೆಲೇ ಬಂದುಬಿಡ್ತಾರೆ ಅದಕ್ಕೇನಾಗುತ್ತೆ ಅಲ್ಲಿ ನಮಗೆ ಸಮಯದ ಅಬಾ ಅವರಿಗೆ ಸಮಯದ ಅಭಾವದಿಂದ ನಾಳೆ ಬನ್ರೀ ನಾಡ್ದು ಬನ್ನಿ ಈ ರೀತಿಯಾಗಿ ಮಾತಾಡುತ್ತಾರೆ ಅದೇ ರೀತಿಯಾಗಿ ಈಗೊಂದು ಕಾನೂನು ದಾಖಲೆಗಳಿಗೆ ನಮ್ಗೆ ಏನಾದರೂ ಸ್ ಇದು ಕಷ್ಟ ಅನಿಸಿತ್ತಂದ್ರೆ ಅದು ನಾವು ವಕೀಲರ ಮೂಲಕ ನಾವು ಕಾನೂನು ದಾಖಲೆಗಳನ್ನು ಪಡೆದುಕೊಳ್ಳುತ್ತೇವೆ ಅದೇ ರೀತಿಯಾಗಿ ವಕೀಲರಿಗೆ ಕೇಳಿ ಅವ್ರ ಅನುಭವದಂತೆ ನಾವು ಅವ್ರು ಏನು ಹೇಳುತ್ತಾರೆ ಅದೇ ರೀತಿಯಾಗಿ ನಾವು ನಡೆದುಕೊಳ್ಳುತ್ತೇವೆ ಅಲ್ಲದೆ ನಮಗೆ ಈಗ ಕಾನೂನು ದಾಖಲೆಗಳಾಯಿತು ಯಾವುದೇ ಆಸ್ತಿಗೆ ಸಂಬಂಧ್ಪಟ್ಟಂಥ ದಾಖಲೆಗಳಾಯಿತು ಅವೆಲ್ಲವುಗಳನ್ನು ನಾವು ಕಾನೂನು ದಾಖಲೆಗೆ ಸಂಬಂಧಪಟ್ಟಂತೆ ಈ ತಹಶೀಲ್ ಆಫೀಸ್ನಲ್ಲಿ ಪಡೆದುಕೊಳ್ಳುತ್ತೇವೆ ಅದೇ ರೀತಿಯಾಗಿ ಉಳಿದಂತೆ ತಹಶೀಲ್ ಆಫೀಸ್ನಲ್ಲಿ ಎಲ್ಲ ದಾಖಲೆಗಳನ್ನು ಅಂದ್ರೆ ಹೊಲ ಹೊಲ ಹೊಲ ಗದ್ದೆಗಳಿಗೆ ಸಂಬಂಧ್ಪಟ್ಟಂಥ ದಾಖಲೆಗಳನ್ನು ಪಡೆದುಕೊಳ್ಳುತ್ತೇವೆ ಅದೇ ರೀತಿಯಾಗಿ ಇದಕ್ಕೆ ಸಮ ಇದಕ್ಕೆ ಇದು ರಿಜಿಸ್ಟ್ರೇಷನ್ ಆಗತಕ್ಕಂಥ ಸಂದರ್ಭದಲ್ಲಿ ನಾವು ರಿಜಿಸ್ಟ್ರ್ ಆಫೀಸ್ಸಿಗೆ ಹೋಗುತ್ತೇವೆ ಅದು ತಹಶೀಲ್ ಆಫೀಸ್ನ ವ್ಯಾಪ್ತಿಯಲ್ಲೇ ಬರುತ್ತೆ ಈ ರೀತಿಯಾಗಿ ನಾವು ಹೆಚ್ಚಿನ ಒಂದು ಅವಲಂಬನೆಯಾಗಿರುವುದು ತಹಶೀಲ್ ಆಫೀಸಿನ ಮೇಲೆ ತಹಶೀಲ್ ಆಫೀಸ್ನಲ್ಲಿ ಯಾಕಂದ್ರೆ ನಾವು ಇದೇ ತಾಲೂಕ್ನಲ್ಲಿರೋದರಿಂದ ಅದೇ ರೀತಿಯಾಗಿ ಇಲ್ಲಿ ನಾವು ಮುನ್ಸಿಪಾಲ್ಟಿಗೆ ಹೋಗೋದು ಭಾಳ ಕಡಿಮೆ ಯಾಕಂದರೆ ನಾವು ಇಲ್ಲೇ ನಮ್ಮ ಭಾಗ್ಯನಗರದಲ್ಲಿನೇ ಪಟ್ಟಣ ಪಂಚಾಯತ್ ಇದೆ ಅದರಿಂದಾಗಿ ನಾವು ಅಲ್ಲಿಗೆ ಹೋಗಾದು ಹೋಗುವುದು ಕಡಿಮೆ ನಮಗೆ ಬೇಕಾದಂಥ ದಾಖಲೆಗಳನ್ನು ನಾವು ಇಲ್ಲಿ ನಮ್ಮ ಪಟ್ಟಣ ಪಂಚಾಯತಿನಲ್ಲಿ ಪಡೆದುಕೊಳ್ಳುತ್ತೇವೆ ಅದೇ ರೀತಿಯಾಗಿ ಉಳಿದಂತೆ ಯಾವುದೇ ಇರಲಿ ಇವು ಡೆತ್ ಸರ್ಟಿಫಿಕೇಟ್ ಸಂಬಂಧಪಟ್ಟಂತೆ ಇಲ್ಲ ಇಲ್ಲೇ ಕೊಡ್ತ ಇಲ್ಲೇ ಪಡೆದುಕೊಳ್ಳುತ್ತೇವೆ ಫಾರ್ಮ್ ನಂಬರ್ ತ್ರೀ ಇಲ್ಲೇ ಪಡೆದುಕೊಳ್ಳುತ್ತೇವೆ ಅದೇ ರೀತಿಯಾಗಿ ಇನ್ನಿತರ ಯಾವುದೇ ವಿಷಯಗಳಿಗೆ ಸಂಬಂಧಪಟ್ಟಂತೆ ನಾವು ಪಟ್ಟಣ ಪಂಚಾಯಿತಿಯಲ್ಲಿನೇ ಪಡೆದುಕೊಳ್ಳುತ್ತೇವೆ ಆದರೆ ಇಲ್ಲಿ ಕೂಡ ಹಂಗೇ ಆಗುತ್ತೆ ಕೆಲವೊಂದು ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದರೆ ಒಂದು ಯಾವುದಾದ್ರೂ ಒಂದು ಸರ್ಕಾರದ ಯೋಜನೆ ಬಂತು ಅಂತಂದರೆ ಅದಕ್ಕೆ ಅಲ್ಲೇನು ಮಾಡಿಬಿಡ್ತಾರೆ ಎಲ್ಲರೂ ಒಂದೇ ಏಟಿಗೆ ಮುಗಿಬಿದ್ಬಿಡ್ತಾರೆ ಎಲ್ಲರೂ ಒಮ್ಮೆಲೇ ಮುಗಿಬಿದ್ಬಿಡ್ತಾರೆ ಈ ರೀತಿಯಾಗಿರೋದರಿಂದ ಅವ್ರಿಗೆ ಒಂದು ಸ್ವಲ್ಪ ಮಾಡಲಿಕ್ಕೆ ಲೇಟ್ ಆಗತ್ತೆ ಈ ರೀತಿಯಾಗಿ ಈಗ ನಾವು ಯಾ ಕಾನೂನು ದಾಖಲೆಗಳನ್ನು ಪಡೆದುಕೊಳ್ತೇವೆ ಅದೇ ರೀತಿಯಾಗಿ ಕೊಪ್ಪಳದಲ್ಲಿ ಬೇಕ್ ಮುನ್ಸಿ ಕೊಪ್ಪಳದಲ್ಲಿ ಸಂಬಂಧಪಟ್ಟಂತೆ ಆಸ್ತಿಗಳಿಗೆ ಕೊಪ್ಪಳ ಕೊಪ್ಪಳ ದಾಖಲೆಗಳನ್ನು ಪಡೆದುಕೊಳ್ತೀವಿ ಅದೇ ರೀತಿಯಾಗಿ ಆಮೇಲೆ ಇವು ಹಳ್ಳಿಗಳಲ್ಲಿ ಪಂಚಾಯತ್ ಪಂಚಾಯತ್ ಇದೆ ಪಂಚಾಯತಿನಲ್ಲಿ ಮಾಡಿಸ್ಕೊಳ್ತೀವಿ ಅದೇ ರೀತಿಯಾಗಿ ಇವು ಆಯಾ ಏರಿಯಾಕ್ಕೆ ಸಂಬಂಧಪಟ್ಟಂತೆ ಹೋಬಳಿ ಆಯಾ ಏರಿಯಾಕ್ಕೆ ಸಂಬಂಧಪಟ್ಟಂತೆ ನಾವು ನಾವು ನಮ್ಮ ದಾಖಲೆಗಳನ್ನು ಪಡೆದುಕೊಳ್ಳುತ್ತೇವೆ ಅದೇ ರೀತಿಯಾಗಿ ನೀವು ನಮ್ಗೆ ಯ ಕಷ್ಟ ಅನ್ನೋದು ಒಂಡೈ ಸ್ವಲ್ಪ ಅವಸರ ಒಮ್ಮೆಲೇ ಎಲ್ಲ ಜನರು ಮುಗಿಬಿದ್ದಾಗ ಕಷ್ಟ ಅನಿಸುತ್ತದೆ ಆದರೆ ನಾವು ಸಮಾಧಾನದಿಂದ ನಾವು ಪಡೆದುಕೊಂಡರೆ ಎಲ್ಲವೂ ನಮಗೆ ಸಮಯಕ್ಕೆ ತಕ್ಕಂತೆ ಸಿಗುತ್ತದೆ ಇದರಿಂದಾಗಿ ನಾವು ಏನು ಹೇಳ್ತೀವಂತಂದ್ರೆ ಎಲ್ಲರೂ ಒಂದು ಸಂಯಮದಿಂದ ನಡೆದುಕೊಂಡರೆ ಕೆಲಸ ಮಾಡೋರಿಗೂ ಅನುಕೂಲ ಕೆಲಸ ಮಾಡಿಸಿಕೊಳ್ಳೋರಿಗೆ ಅನುಕೂಲ ಅಂತ ಹೇಳ್ತೀನಿ